ಹಲೋ ನಮಸ್ತೆ ಸರ್ ಸರ್ ಇಲ್ಲ ರಿ ಹ್ಞೂ ರಿ ಹ್ಞೂ ಸರ್

ಹ್ಞೂ ಸರ ಸರ್ ಮಾಡಿ ಕೊಡ್ತೇವಲ್ಲ ರಿ ಹ್ಞೂ ಸರ್ ಹ್ಞೂ ಸರ ಹೌದು ಸರ ಹ್ಞೂ ರೀ ಸರ್ ಮಾಡಿ ಕೊಡ್ತೇವೆ ರೀ ಹ್ಞೂ ಸರ ಸರ್ ಮಾಡೇವಿ ರೀ ಕೆಲಸ ಮಾಡೀವಿ ರೀ ನಾವು ಇಡೀ ಒಳಗೆ ಸರ ಒಂದು ಏಳು ಎಂಟು ಬಿಡಗಿಯಾಗ ಕೆಲಸ ಮಾಡೇವಿ ಸರ್ ನಾವು

ಸರ್ ಮಾಡೇವಿ ಸರ್ ನಮ್ದು ಇಪ್ಪತ್ತ ಏಳು ವರ್ಷ ಆತು ರೀ ಸರ್ವಿಸ್ಸಾಗಿ ಯಾವ್ದು ಸರ ಹ್ಞೂ ಸರ

ಸರ ನೀವು ಮೆಟಲ್ ನೀವು ಕಳ್ಸಿ ರೀ ನಾವೆಲ್ಲ ಬಂದ್ ಮಾಡಿಕ್ಯಾಸ್ ನಾವು ಮಾಡಿ ಕೊಡ್ತೇವೆ ರೀ ಸರ ಲೇಬರ್ ಪೇಮೆಂಟ್ ಅಷ್ಟೆ ಸರ ಸರ್ ಲೇಬರ್ ಪೇಮೆಂಟ್ ಅಂತ ನಿಮ್ಗೆ ಅಂತೂ ಗೊತ್ತೈತೆ ಸರ್ ಈಗ ಏಳ್ನೂರು ರೂಪಾಯಿ ಪಗಾರ ಐತ್ರಿ ಏಳ್ನೂರು ರೂಪಾಯಿ ಅಂತ ಪೇಮೆಂಟ್ ಅಂತ ಕೊಡ್ಬೇಕು ಸರ ಈಗ ಸಲ್ಪ ದೂರ ಇತ್ತಂದ್ರೆ ಸರ್ ನಾವು ಬಂದು ಮಾಡ್ಕ್ಯಾಸ್ ಕೊಡಕ್ಕ ಮತ್ತು ಬಸ್ಸಿಂದು ಅಷ್ಟು ಕೊಡ್ಬೇಕು ರೀ ನೀವು ಚಾರ್ಜ ಸರ ನೀವು ಕರ್ಕೊಂಡ್ ಹೋಗುದು ಬರೋದು ಮಾಡದಿತ್ತಂದ್ರೆ ಸರ್ ನಮ್ಮದೇ ಲೇಬರ್ ಪೇಮೆಂಟ್ ಅಂತ ಏಳ್ನೂರು ರೂಪಾಯಿ ಐತೆ ಸರ್ ಹ್ಞೂ ಸರ ಹ್ಞೂ ಸರ ಏಳ್ನೂರು ರೂಪಾಯಿ ಕೊಡ್ಬೇಕು ಸರ್ ಈಗ

ಹ್ಞೂ ಸರ

ಹ್ಞೂ ಸರ್ ಹ್ಞೂ ಸರ್ ಒಳಗಿಂದೆಲ್ಲ ಚೇಂಜ್ ಮಾಡ್ಬೇಕು ಸರ ಸರ್ ಎಲ್ಲ ಮಾಡಿಕೊಡ್ತೇವೆ ಸರ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ನಾಳೆ ಬಾ ಅಂದ್ರೆ ಬರ್ತೀನಿ